ನನ್ನ ಭಾವನೆ ಮತ್ತು ವಿಚಾರಗಳನ್ನು ಕುಟುಂಬದ ಸದಸ್ಯರೊಂದಿಗೆ ಹ ಹಂಚಿಕೊಳ್ಳಲು ಮತ್ತು ಅವರೊಂದಿಗೆ ಸಮಯಕೊಳ್ಳಲು ಒಂದು ಅಡುಗೆ ಮನೆ ಒಂದು ನಮ್ಮ ನನಗೆ ಒಂದು ಉತ್ತಮ ಒಂದು ಸಾಧನ ಅಂತ ಹೇಳಲು ಬಯಸುತ್ತೇನೆ ನಾವು ಬೇರೆ ಸಮಯದಲ್ಲಿ ನಾವು ಬೇರೆ ಬೇರೆ ಕಡೆಗೆ ಹೋಗಿ ನಮ್ಮ ಕೆಲಸವನ್ನು ಮಾಡುತ್ತಾ ಇರ್ತೇವೆ ಆದರೆ ಅಡುಗೆ ಮಾಡುವ ಸಮಯದಲ್ಲಿ ನಾವು ನಮ್ಮ ಅತ್ತೆ ನನ್ನ ನಾದಿನಿ ನನ್ನ ಚಿಕ್ಕಮ್ಮ ಅವರೆಲ್ಲರೂ ನಾವು ಎಲ್ಲರೂ ಸೇರಿಕೊಂಡು ಅಡುಗೆಯನ್ನು ಮಾಡುತ್ತೇವೆ ಅಡುಗೆಯನ್ನು ಮಾಡುತ್ತಾ ನಮ್ಮ ಮನಸ್ಸಿಗೆ ಉಂಟಾದ ಬೇಜಾರು ಆಗಿರಲಿ ಅಥ್ವಾ ದುಃಖ ಆಗಿರಲಿ ಅಥವಾ ಹೊರಗಡೆ ಹೋದಾಗ ಉಂಟಾದ ಸಂತೋಷ ಆಗಿ ಇರಲಿ ಅದನ್ನೆಲ್ಲ ನಾವು ಹಂಚಿಕೊಳ್ಳು ಒಬ್ಬರಿಗೊಬ್ಬರು ಹಂಚಿಕೊಳ್ಳುತ್ತೇವೆ ಮತ್ತು ಒಬ್ಬರಿಂದ ನಾವು ಬೇರೆ ಬೇರೆ ರೀತಿಯ ಅಡುಗೆಯನ್ನು ನಾವು ಅವರಿಂದ ಕಲಿಯಲು ನಮಗೆ ಒಂದು ಸಹಾಯಕ ಆಗುತ್ತೆ ಹೀಗೆ ನನಗೆ ಅಡುಗೆ ಮನೆ ಒಂದು ಒಳ್ಳೆಯ ಒಂದು ಸಾಧನ ಅಂತ ಹೇಳಿಕೊಂಡು ಹೇಳ್ಬೌದು ಅಷ್ಟೇ ಅಲ್ಲದೆ ನಮ್ಮ ಅತ್ತೆ ಎ ಅವರಿಂದಲೂ ನನಗೆ ಬೇಜಾರಾಗಿದ್ದರೆ ನಾನು ನೀವು ಹೀಗೆ ಹೇಳಿದ್ದಿರಲ್ಲ ಅಂತ ಹೇಳಿಕೊಂಡು ಅಡುಗೆ ಮನೆಯಲ್ಲಿ ಆವಾಗಿಂದ ಆವಾಗಲೇ ನಾವು ಅಲ್ಲಿಯೇ ಹೇಳಿಯೇ ಮುಗಿಸುತ್ತೇವೆ ಅದನ್ನು ನಾವು ಹೊರಗಡೆ ತನಕ ತಂದು ಅದನ್ನು ದೊಡ್ಡದು ಮಾಡುವುದಿಲ್ಲ ಪ್ರತಿಯೊಂದು ವಿಷಯವನ್ನು ನಾವು ಅಲ್ಲಲ್ಲೇ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವುದರಿಂದ ನಮ್ಮ ಭಾವನೆ ವಿಚಾರಗಳನ್ನು ಹಂಚಿಕೊಳ್ಳಲು ಒಂದು ಅಡುಗೆ ಮನೆ ಒಂದು ಉತ್ತಮ ಸಾಧನ ಅಂತ ಹೇಳಿಕೊಂಡು ಹೇಳಲು ನಾನು ಬಯಸುತ್ತೇನೆ ಹೀಗೇ ಅಡುಗೆ ಮನೆಯಲ್ಲಿ ಸಮಯ ಕಳೆಯುವುದರಿಂದ ನಾವು ಹೆಂಗಸರೆಲ್ಲರೂ ಒಟ್ಟಿಗೇ ನಮ್ಮ ವಿಚಾರ ಅಭಿಪ್ರಾಯ ಇವುಗಳನ್ನೆಲ್ಲ ಒಂದೆಡೆ ಸೇರಿ ಹಂಚಿಕೊಳ್ಳಬಹ್ದು ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಬೌದು ಮತ್ತು ಮನಸ್ಸಿನ ಸಂತೋಷವನ್ನು ಹೆಚ್ಚಿಕೊಳ್ಳಬಹುದು ಅಂತ ಹೇಳಲು ನಾನು ಬಯಸುತ್ತೇನೆ